ಹಲೋ ನೀ ಮಂಜುಳ ಶಾಪಿಂಗ ಇದು ಬಟ್ಟೆ ಅಂಗ್ಡ್ಯಾ ಹಾಂ ಹಾಂ ನಮಗೆ ಎಲ್ಲಾ ವೆರೇಟಿ ಟೈಪು ಬಟ್ಟೆ ಬೇಕಾಗಿದೆ ಇವತ್ತು ನಿಮ್ಮ ಕಡೆ ಯಾವ ಯಾವ ಥರದ ಬಟ್ಟೆಗಳು ಅದಾವು ಏನೇನು ಅದಾವು

ಹ್ಞೂ ಆಮೇಲೆ ನಮಗೆ ಈಗ ಹುಡ್ಗರಿಗೆ ಸಣ್ಣ ಬಟ್ಟೆ ಬೇಕಾ ಹುಡುಗರಿಗೆ ಸ್ಕರ್ಟ್ ಆಮೇಲೆ ಶಾಲಿ ಡ್ರಸ್ ಬೇಕಾಗೈತೆ ನಮಗೆ ಅವು ರೇಟ್ ಹೆಂಗೆ ಅದಾವು ನಿಮ್ಮ ಕಡೆ ಆಮೇಲೆ ಪೇಮೆಂಟ್ ಸ್ಕೂಲ್ ರೇಟಿಂದು ಎಷ್ಟು ಐತಪ್ಪ ಹ್ಞೂ ಹಾಂ ಆಮೇಲೆ ಬಾಯ್ಸ್ ಪ್ಯಾಂಟು ಶರ್ಟ್ ಆಮೇಲೆ ಪ್ಯಾನ್ಸಿ ಚೂಡಿ ಅವು ಎಲ್ಲ ಡಿಸ್ಕೌಂಟ್ ಅದಾವ ಹ್ಞೂ ಹಾಗೆ ಏನಾರ ಆಫರ್ ಇದ್ದಿದ್ದರೆ ಏನಾರ ಆಮೇಲೆ ಡ್ರಸ್ ಇಂಥವು ಸಾರಿ ಒಂದಕ್ಕೊಂದು ಫ್ರೀ ಇದ್ದಿದ್ದು ಏನಾರ ನಿಮ್ಮ ಕಡೆ ವೆರೇಟಿ ಇದ್ಯಾ ಒಂದು ಫ್ರೀ ಇದೆ ಹಾಂ ಆಮೇಲೆ ನಾವು ಮದುವೆಗೆ ಬಟ್ಟೆಗಳನ್ನ ತಗೊಬೇಕಂತ ಮಾಡೀವಿ ಅದಕ್ಕೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಮ ಕಡೆ ಇರ್ತೈತೆ ಕೊಡ್ತೀರಾ ನಾವು ನಿಮ್ಮ ಅಂಗ್ಡಿಗೆ ಬರಾಕೆ ಎಲ್ಲ ವೆರೇಟಿಲ್ಲಿದ್ದ ನಿಮ್ಗ ನಮಗೆ ಬಟ್ಟೆಗಳು ಸಿಗ್ತಾವ ನಿಮ್ಮ ಅಂಗಡಿ ಒಳಗೆ ಹ್ಞೂ ಯಾವ ಡ್ಯಾಮೇಜು ಗೀಮೆಜ್ ಏನು ಇರಲ್ಲವಾ ಕಲರ್ ಅವು ಎಲ್ಲ ಗ್ಯಾರಂಟಿ ಇರ್ತವಾ ಗ್ಯಾರಂಟಿ ಕೊಡ್ತ್ರಾ ಹ್ಞೂ ವಾಪಾಸಿಗೆ ಅವಕಾಶ ಐತೆ ಹಾಂ ಆಮೇಲೆ ಎಲ್ಲ ಇವು ಚೂಡಿ ನೈಟಿ ಪೇಟಿಕೋಟ್ ಇವೆಲ್ಲ ಅದಾವ

ಹಾಂ ಆಯ್ತು ಓ